ನಾವು ಮ್ಯಾಪ್ ಗೂಗಲ್ ಮ್ಯಾಪನ್ನು ನಮ್ಮ ಮೊಬೈಲ್ನಲ್ಲಿ ಉಪಯೋಗಿಸಿದ್ದೇವೆ ಅದರ ನಿಖರತೆ ಸರಿಯಾಗಿದೆ ನಾವು ಗೊತ್ತಿಲ್ಲದೇ ಇರುವಂತಹ ಒಂದು ಸ್ಥಳಕ್ಕೆ ಹೋಗಬೇಕಾದಲ್ಲಿ ಇದು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಬೇರೆಯವರು ಎಲ್ಲಿದ್ದಾರೆ ಅವರ ಬಳಿ ಹೋಗಬೇಕು ಹೋಗ ಬೇಕಾದ್ದಲ್ಲಿ ಅವರಿಂದ ಒಂದು ಲೊಕೇಷನ್ಅನ್ನು ವಾಟ್ಸ್ಆ್ಯಪ್ ಮೂಲಕ ಶೇರ್ ಮಾಡುವ ಮೂಲಕ ನಾವು ಅವರ ಬಳಿ ಹೋಗಬಹುದು ಇದು ನಾವು ಇದು ಬಹಳ ಉಪಯೋಗವಾಗುತ್ತದೆ